ಹಲೋ ಹಲೋ ಹಲೋ ನೀವು ಕೆನರ ಬ್ಯಾಂಕ್ ಮ್ಯಾನೇಜರ್ ನಾವು ಕಸ್ಟಮರ್ ನಾವು ಬೆಂಗಳೂರಿಂದ ಇಲ್ಲಿ ಊರಿಗೆ ಬಂದೇವಿ ನಮ್ಮೂರಿಗೆ ನಿಮ್ಮತ್ತಿರ ಉಳಿತಾಯ ಖಾತೆ ಓಪನ್ ಮಾಡಬೇಕಿತ್ತು ಹೌದಾ ಉಳಿದ ಊರು ಎಲ್ಲ ಫ್ಯಾಮಿಲಿ ಎಲ್ಲ ಬಂದೀವಾ ಅದು ನಾವು ಒಂದು ಐದು ಜನ ನಾಳೆ ಬರೋಣಾ ಹೌದಾ ಏನೇನು ತರ್ಬೇಕು ಮೇಡಮವ್ರೆ

ಹೌದಾ ಎಲ್ಲರದ್ದು ತರ್ಬೇಕಾ ಏನು ನಮ್ದು ಒಂದೇ ತರ್ಬೇಕಾ ಮೇಡಮ್ ಹೌದಾ ಬ್ಯಾಲೆನ್ಸ್ ಇರಲೇಬೇಕಾ ಅದ್ರಾಗ್ ಹೌದಾ ಅದೇ ಆಗ ನಾಳೆ ಬರ್ತಿದ್ವಿ ಮೇಡಮವ್ರೇ ಅದಕ್ಕೆ ಕೇಳಿ ನಾಳೆನೇ ಮೇಡಮ್

ನಾಳೆ ಎಷ್ಟು ಗಂಟೆಗೆ ಬರ್ಬೇಕು ಮೇಡಮ್ ಹತ್ತು ಗಂಟೆಗೆ ಬರಬೇಕಾ ಹತ್ತು ಗಂಟೆಗೆ ಬರ್ತೀನಿ ತಗೊಳ್ಳಿ

ಹತ್ತು ಅದೇ ಉಳಿತಾಯ ಖಾತೆದೆ ಆಮೇಲೆ ಸಾಲ ಗೀಲ ಎಲ್ಲ ಕೊಡ್ತೀರಾ ಹಾಂ ಟ್ರಾನ್ಸ್ಯಾಕ್ಷನ್ ಮಾಡ್ತಿರ್ಬೇಕು ಹೌದಾ ಅದಕ್ಕೆ ಕೇಳೋಣಾಂತ ಆಧಾರ್ ಕಾರ್ಡು ಅವೆಲ್ಲ ಎಲ್ಲರೂ ತರ್ಬೇಕಾ ಹೌದಾ ಅವು ಮೂರೆನಾ ಮತ್ತೆ ಇದು ಫೋಟೋ ಬೇಕಾ ಸರಿ ಎರಡಾ ಹಾಂ ಎ ಟಿ ಎಮ್ ಕೊ ಹಾಂ ಹಾಂ

ಹಾಂ ಎಲ್ಲರವು ತರ್ತೀನಿ ತಗೊಳ್ರಿ